ಹಾಂ ನಮಸ್ತೆ ಡಾಕ್ಟರ್ ನಾನು ಸಿಂಚನ ಅಂತ ಹಾಂ ಈ ಮೂರು ದಿನ್ದ ಹಿಂದೆ ಜ್ವರ ಮತ್ತು ನೆಗಡಿ ಅಂತ ಬಂದಿದ್ದೆನಲ್ಲ ಹಾಂ ಅದು ಯಾಕೋ ಕಡಿಮೆ ಆಗ್ತಿಲ್ಲ ನೀವು ಕೊಟ್ಟಿರೋ ಟ್ಯಾಬ್ಲೆಟ್ ಕಳ್ಸು ಕೂಡ ತಗೋತಿದ್ದೀನಿ ಆದರೂ ಸಹ ತಲೆನೋವು ನೆಗಡಿಯೆಲ್ಲ ತುಂಬ ಜಾಸ್ತಿ ಆಗ್ತಿದೆ ಹಾಗಾಗಿ ಹಾಂ ತುಂಬ ಜಾಸ್ತಿ ಆಗಿದೆ ಮತ್ತು ಹಾಂ ಇಲ್ಲ ಇಲ್ಲ

ಹಾಂ ಮೇಡಮ್ ತಗೊಂಡಿದ್ದೀವಿ ಆದರೂ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿತ್ತು ಆದರೆ ನಿನ್ನೆಯಿಂದ ಮತ್ತೆ ಜಾಸ್ತಿ ಆಗಿದೆ ಇಲ್ಲ ಹಾಗೇನು ತಿಂದಿಲ್ಲ ಬಿಸಿ ನೀರನ್ನ ಸಹ ಯೂಸ್ ಮಾಡ್ತಿರೋದು

ಸ್ವಲ್ಪ ಇದೆ ಆದರೆ ನೆಗಡಿ ಸ್ವಲ್ಪ ಜ್ವರ ಮತ್ತು ನೆಗಡಿ ಜಾಸ್ತಿ ಹ್ಞೂ ಹ್ಞೂ ಹಾಂ ಅದು ಸ್ವಲ್ಪ ಮುಗಿಯೋಕ್ಕೆ ಬಂದಿದೆ ಆದರೂ ಸಹ ಇದು ಜ್ವರ ನೆಗಡಿ ಕಡಿಮೆನೆ ಆಗಿಲ್ಲ

ಅದು ಇವತ್ತು ಬರೋಕ್ಕಾಗಲ್ಲ ನಾಳೆ ಬರ್ಬೋದಾ

ಹಾಂ ಮ್ಯಾಮ್ ಅಪಾಯಿಂಟ್ ಏನಾದರೂ ತಗೋಬೇಕಾ ನಿಮ್ಮ ಹತ್ರಯಿಂದ ಹಾಂ ಮ್ಯಾಮ್ ಓಕೆ ಮ್ಯಾಮ್ ಬರ್ತೀವಿ ಹಾಂ ಹಾಂ ಇಲ್ಲ ಮ್ಯಾಮ್ ಅದೇ ಟ್ಯಾಬ್ಲೆಟೆಲ್ಲ ತಗೋ ಬರ್ತೀನಿ ಸ್ವಲ್ಪ ಉಳಿದಿದೆ ಅದನ್ನ ತಗೊಂಡು ಬರ್ತೀನಿ ಮ್ಯಾಮ್ ನಾಡಿದ್ದು ಬರ್ತೀನಿ ಹಾಂ ಓ ಹಾಂ ಓಕೆ ಮ್ಯಾಮ್ ತ್ಯಾಂಕ್ ಯು ಮ್ಯಾಮ್ ಹಾಂ ಹಾಂ ಹಾಂ